ಹಲೋ ನಾನು ಓಲಾದ ಕಸ್ಟಮರ್ ಮಾತಾಡ್ತಾಯಿರೋದು ನಿಮ್ಮ ವಾಹನದಲ್ಲೇ ನಾನು ಸಂಚರಿಸ್ತಾಯಿರಬೇಕಾದ್ರೆ ನೀವು ಕಳಿಸಿ ಕೊಟ್ಟಂತಹ ಓಲಾ ವ್ಯವಸ್ಥೆ ಅದು ಸರಿಯಾಗಿರಲಿಲ್ಲ ವಾಹನದಲ್ಲಿ ಸರಿಯಾಗಿ ಯಾವುದೇ ಭಾಗಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾಯಿರಲಿಲ್ಲ ಮತ್ತು ನಾನು ಚಲಿಸ್ತಾಯಿರಬೇಕಾದ್ರೆ ರಸ್ತೆಯ ನಡುವಿನಲ್ಲಿ ಕಾರ್ ಪಂಚರ್ ಆಯಿತು ಅದರಿಂದಾಗಿ ನಾನು ನನ್ನ ಕೆಲಸಕ್ಕೆ ಹೋದಂತ ಕೆಲಸ ಕೂಡ ತಡವಾಯಿತು ಮತ್ತು ಆ ಹಾರ್ನ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾಯಿರಲಿಲ್ಲ ಇದರಿಂದ ಮುಂ ನಮ್ಮ ಹಿಂದಗಡೆ ಬರ್ತಾ ಇರುವ ವಾಹನಗಳಿಗೆ ವಾಹನಗಳು ನಮಗೆ ಗೊತ್ತಾಗ್ತಿರಲಿಲ್ಲ ಹಾಗಾಗಿ ನಾವು ಕೂಡ ಅಷ್ಟೇ ನಮ್ಮ ಮುಂದಿನ ವಾಹನಗಳಿಗೆ ನಾವು ಯಾವ ದಾರಿಯಲ್ಲಿ ಹೋಗ್ತಾಯಿದ್ದೇವೆ ಅನ್ನೋದು ಕೂಡ ಹೇಳಲಿಕ್ಕಾಗ್ತಾಯಿರ್ಲಿಲ್ಲ ಮತ್ತು ಕಾರಿನ ಸ್ಥಿತಿಯಂತೂ ಹೇಳದಂತಹ ದುಃಸ್ಥಿತಿಯಲ್ಲಿತ್ತು ಹೇಳಬೇಕಂದ್ರೆ ಡೋರ್ ಕೂಡ ಸರಿಯಾಗಿ ಲಾಕಾಗ್ತಾಯಿರಲಿಲ್ಲ ಕಾರ್ ಸೀಟ್ ಬೆಲ್ಟ್ಗಳು ಸರಿಯಾಗಿ ವರ್ಕಾಗ್ತಾಯಿರಲಿಲ್ಲ ಮತ್ತು ಕಿಟಕಿಗಳು ಹಾಗೇ ಸರಿಯಾಗಿ ಮುಚ್ಚುತ್ತಾ ಇರಲಿಲ್ಲ ಮುಚ್ಚಿದರೆ ಓಪನ್ ಆಗ್ತಾಯಿರಲಿಲ್ಲ ಮತ್ತು ಎ ಸಿ ವ್ಯವಸ್ಥೆಯಂತೂ ಹೇಳೋದೇ ಬೇಡ ಯಾವುದು ಸರಿಯಾಗಿರಲಿಲ್ಲ ಹೀಗೆ ನೀವು ಸರಿಯಾಗಿಲ್ಲದೇ ಇರುವ ಕಾರನ್ನು ಕೊಟ್ಟರೆ ನಮಗೆ ನಾವು ಮತ್ತು ಯಾವತ್ತೂ ನಿಮ್ಮ ಕಾರನ್ನು ಬುಕ್ ಮಾಡಿ ಹೋಗಲಿಕ್ಕೆ ಆಗುವುದಿಲ್ಲ ಮತ್ತು ನಾವು ನಿಮ್ಮ ನಿಮ್ಮನ್ನು ನಂಬಿ ನಿಮ್ಮ ಕಾರನ್ನು ಬುಕ್ ಮಾಡಿ ನಮ್ಮ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹೋಗಬೇಕು ಅಂತ್ಹೇಳಿ ಮಾಡಿರ್ತೇವೆ ಆದರೆ ಆ ಕೆಲಸ ನೆರವೇ ನೆರವೇರುವುದಿಲ್ಲ ಇದರಲ್ಲಿ ನಿಮ್ಮ ಸರಿಯಾದ ವ್ಯವಸ್ಥೆ ಇಲ್ಲದೆ ಆಗಿರುವಂತದ್ದು ಅದಕ್ಕೆ ದೂರು ಕೊಡುವ ಅಂತ್ಹೇಳಿ ನಿಮಗೆ ಕಾಲ್ ಮಾಡಿದ್ದೇನೆ ಮತ್ತು ಚಾಲಕರು ಅಷ್ಟೇ ಸರಿಯಾದ ರೀತಿಯಲ್ಲಿ ನಮಗೆ ಸಹಕರಿಸ್ತಾಯಿಲ್ಲ ಸರಿಯಾಗಿ ಮಾತಾಡ್ತಾಯಿಲ್ಲ ಹಾಗೇ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು ಕೂಡ ಅವರು ಪ್ರತಿಕ್ರಿಯಿಸ್ತಾಯಿಲ್ಲ ಮತ್ತು ಯಾವುದೇ ನಾವು ಹೋಗ್ತಾ ಇರುವಾಗ ಯಾವುದೇ ರೀತಿಯ ಸರಿಯಾದ ಪ್ರತಿಕ್ರಿಯೆ ಚಾಲಕನಿಂದ ಸಿಗ್ತಾಯಿಲ್ಲ ಹಾಗಾಗಿ ಇದು ಇನ್ನು ಮುಂದೆ ಈ ಥರ ಆಗದೇ ಇರುವ ಥರ ನೀವು ನೋಡಿಕೊಳ್ಬೇಕು